ಹಲೋ ಅಲೋ ಯಾರು ನಮಸ್ತೆ ಹೇಳಿ ಹೌದು ಹೂ ಅಂಗಡಿ ನೀವೆಲ್ಲಿಂದ ಮಾತಾಡ್ತಾಯಿದ್ದೀರಾ ಮೈಸೂರಲ್ಲೆಲ್ಲಿ ಹೌದಾ ಹ್ಞೂ ನಮ್ಮ ಅಂಗ್ಡಿ ಇಲ್ಲೇ ಜೆ ಪಿ ನಗರದಲ್ಲಿದೆ ಸುಷ್ಮಾ

ಹ್ಞೂ ಇದೆ ಮೇಡಮ್ ಇದೆ ಈಗ ಮಲ್ಲಿಗೆನೂ ಕಟ್ತಾಯಿದ್ದಾರೆ ಹಾಂ ಇದು ಇದಿದೆ ಕೆಂಪು ಮ ಇದೆಯಲ್ಲ ಕೆಂಪು ಕನಕಾಂಬರ ಚೆಂಡು ಸೇವಂತಿಗೆ ಎಲ್ಲ ಇದೆ ನಿಮ್ಗೆ ಯಾವ್ದು ಬೇಕು ಹೇಳಿ ಹ್ಞೂ ಬಿಡಿ ಹೂ ಬೇಕಾ ಕಟ್ಟಿರೋದು ಬೇಕಾ ನಿಮ್ಮ

ಗುಲಾಬಿ ಒಂದು ಕೆ ಜಿಗೆ ನೋಡಿ ಮುನ್ನೂರು ರೂಪಾಯಿ ಆಗುತ್ತೆ ಅದೇ ಬಟನ್ ರೋಸು ಎಲ್ಲ ಕಲ್ಲರು ಕೊಡ್ತೀನಿ ಚೆನ್ನಾಗಿದೆ ಫ್ರೆಶ್ಶಾಗಿ ಬಂದಿದೆ ಈಗ ತಾನೇ ನಾಲ್ಕು ಗಂಟೆಗೆ ತಂದಿದ್ದಾರೆ ನಮ್ಮ ಯಜ್ಮಾನ್ರು ನಾನು ಫ್ರೆಶ್ಶಾಗಿದೆ ಕೊಡ್ತೀನಿ ಕಮ್ಮಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಮಲ್ಲಿಗೆ ಹೂ ಮಾತ್ರ ಬೆಲೆ ಜಾಸ್ತಿ ನೋಡಿ ಎಂಬತ್ತು ರೂಪಾಯಿ ಇದೆ ಇವಾಗ ನಿಮಗೆ ಅಂತಂದರೆ ನೀವು ಎಷ್ಟು ತಗೊತೀರಾ ಅಂತ ನೋಡಿದ್ರೆ ಒಂದು ಹತ್ತು ರೂಪಾಯಿ ಕಡಿಮೆ ಕೊ ಜಾಸ್ತಿ ಅಂದರೆ ಎಷ್ಟು ಕೆ ಜಿ ಬೇಕಾಗುತ್ತೆ ನಿಮಗೆ ಐದಾರು ಕೆ ಜಿ ಅಂತಂದು

ಎಂಬತ್ತು ರೂಪಾಯಿ ಇದೆಯಮ್ಮ ದಿಂಡಾಗ್ ಕಟ್ಟಿದ್ದೀವಿ ಚೆನ್ನಾಗಿದೆ ಹೊಸ ಹೂ ಇವಾಗ ಬಂದಿರೋದು ಒಂದು ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಎಷ್ಟೊತ್ತಿಗೆ ಬೇಕಾಗುತ್ತೆ ನಿಮಗೆ ಮಲ್ಲಿಗೆ ಹೂವ ನೀವು ಮನೆ ಅಡ್ರೆಸ್ಸ್ ಕೊಟ್ಟರೆ ನಾವು ಬೇಕಂದ್ರ್ ಕಲ್ತು ನೀವೇ ಬರ್ತೀರಾ ಹಾಂ ಇದೇ ನನ್ನ ನಂಬರು ನೀವು ಗೂಗುಲ್ ಪೇ ಮಾಡಿ ಒಂದು ಕೆಲಸ ಮಾಡಿ ಇದು ನಿಮ್ಮ ವಾಟ್ಸಪ್ ಅಲ್ಲವಾ ನಾನು ಕಟ್ಟಿರೋದು ಹಾರ ಮತ್ತು ಇದನ್ನು ನಿಮಗೆ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ವಾಟ್ಸಪ್ ಮಾಡ್ತೀನಿ ನೀವು ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಯಾವ ಹಾರ ಬೇಕು ಮಲ್ಲಿಗೆದು ಗುಲಾಬಿ ಯಾವ ಥರ ಬೇಕು ಬಿಡಿನ ದಿಂಡಾ ಅಂತ ಕ್ ಹೇಳಿ ನಾನು ಅದನ್ನು ನಿಮಗೆ ವಾಟ್ಸಪ್ ಮಾಡ್ತೀನಿ ನೀವು ಅದರಲ್ಲೇ ಓಕೆ ಹೇಳಿದರೆ ಅಡ್ರಸ್ಸೂ ಕಳಿಸಿ ಗೂಗುಲ್ ಪೇ ಮಾಡಿ ನಾನು ಮನೆಗೆ ಹತ್ತು ಗಂಟೆಗೆ ತಲ್ಪಸ್ಬಿಡ್ತೀನಿ ಆಗ್ಬೋದಾ ಸರಿ ಆಯಿತು ನಿಮ್ಮ ಅಡ್ರೆಸ್ಸ್ ಕಳಿಸಿ ಓಕೆ ತ್ಯಾಂಕ್ ಯು ಹಾಂ ಓಕೆ ಸರಿ ಅಮ್ಮ ಆಯ್ತು ಕೊಡ್ತೀವಮ್ಮ ಬಾಯ್